ನಾವು ತೋಟ ಮಾಡಿದ್ದೀವಿ ನಮ್ಮ ತೋಟದಲ್ಲಿ ತುಂಬ ಗಿಡಗಳೆಲ್ಲ ಹಾಕಿಟ್ಟಿದ್ದೀವಿ ಮತ್ತೆ ದಾಸವಾಳ ಇದು ಸೇವಂತಿಗೆ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ರೋಸ್ ಹೂವು ಎಲ್ಲ ಹಾಕಿದ್ದೀವಿ ತುಂಬ ಹೂವು ಬಿಡುತ್ತೆ ಹೂ ಎಲ್ಲ ಎತ್ಕೊಂಡು ಹೋಗಿ ಮಾರ್ಕಟ್ಟೆಗೆ ಮಾರ್ಕೊ ಬರ್ತೀವಿ ಮಾರ್ಕೊಂಡು ಬರ್ತೀವಿ ಇವೂ ಸಸಿಗಳ್ನೆಲ್ಲ ಅಕ್ಕಪಕ್ಕದಲ್ಲಿರೋ ಮನೆಯವರಿಗೆಲ್ಲ ಮಾರ್ತೀವಿ ತುಂಬ ಮಾರ್ತೀವಿ ಹೂಗಳು ಹೂವು ತೋಟ್ದಲ್ಲಿ ಬೆಳ್ಸಿದ್ದೀವಿ ಬೆಳೆ ಬೆಳ್ಸಿದ್ದೀವಿ ಹೂವು ಎಲ್ಲ ಬೆಳೆಸಿ ಅದನ್ನೆಲ್ಲ ಸಸಿಗಳನ್ನೆಲ್ಲ ಹಾಕಿದ್ದೀವಿ ಮತ್ತೆ ಮನಿ ಪ್ಲಾಂಟ್ ಹಾಕಿದ್ದೀವಿ ಮಲ್ಲಿಗೆ ಗಿಡ್ಗಳು ಹಾಕಿದ್ದೀವಿ ರೋಸ್ ಹೂವು ಸೇವಂತಿಗೆ ಹೂವು ಕನಕಾಂಬರ ದಾಸವಾಳ ಜಾಜಿ ಮಲ್ಲಿಗೆ ಹೂವು ಸಂಪಿಗೆ ಗಿಡ ಎಲ್ಲ ಮೊಗ್ಗು ಎಲ್ಲ ಥರದ ಹೂಗಳನ್ನೆಲ್ಲ ಹಾಕಿದ್ದೀವಿ ಎಲ್ಲ ಎತ್ಕೊಂಡು ಹೋಗಿ ಮಾರ್ಕೆಟ್ಗೆ ಮಾರಾಟ ಮಾಡ್ಕೊಂಡು ಬರ್ತೀವಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಿದ್ದೀವಿ ತುಂಬ ಚೆನ್ನಾಗಿ ಬೆಳೆಸಿಟ್ಟಿದ್ದೀವಿ ಸುವಾಸನೆ ಥರ ತುಳಸಿ ಗಿಡ ಬೆಳೆಸಿದ್ದೀವಿ ಮನೆ ಮುಂದೆ ಅದಕ್ಕೆ ನೀರು ಹಾಕಿದ್ದೀವಿ ಚೆನ್ನಾಗಿ ನೀರು ಹಾಕಿ ಬೆಳೆಸಿ ಡೈಲಿ ಪೂಜೆ ಮಾಡಿ ಅದಕ್ಕೆ ನಮಸ್ಕಾರ ಹಾಕಿ ಹಾಕ್ತೀವಿ ದೇವ್ರಿಗೆ ಕಿತ್ಕೊಂಡು ಹೋಗಿ ಇಡ್ತಾಯಿರ್ತೀವಿ ತುಳಸಿ ಗಿಡಾನ ಮಲ್ಲಿಗೆ ಹೂವು ಕಟ್ಟಿ ಕಟ್ಟಿ ಮಾರ್ಕೇಟಿಗೆ ಮಾರ್ತೀವಿ ಮತ್ತೆ ದೇವರಿಗೆ ಫೋಟೊಗೆಲ್ಲ ಹಾಕ್ತೀವಿ ಮಲ್ಲಿಗೆ ಹೂವನ್ನ ತಲೆಗೆ ಮುಡ್ಕೊಳ್ತೀವಿ ತಲೆಗೆ ಮುಡ್ಕೊಳ್ತೀವಿ ಜುಟ್ಟಿಗೆ ಮುಡ್ಕೊಳ್ತೀವಿ ದೇವಸ್ಥಾನಗಳ್ಗೆ ಕೊಡ್ತೀವಿ ತುಂಬ ಇಷ್ಟ ಗಿಡಗಳೆಂದ್ರೆ ತುಂ ಇಷ್ಟ ನಮಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಪಡ್ತಾರೆ ಗಿಡಗಳನ್ನ ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಗಿಡಗಳು ಒಂದೊಂದು ಸಸಿಗಳನ್ನ ಮನೆಯ ಹತ್ರ ನೆಡಿರಿ ಅಂತ ಹೊತ್ಕೊಂಡು ಹೋಗಿ ಕೊಡ್ತೀವಿ ಗಿಡಗಳನ್ನ ಅವರು ತುಂಬ ಇಷ್ಟ ಪಡ್ತಾರೆ ಮತ್ತೆ ಅವ್ರ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಬರ್ತಾರೆ ಅವ್ರೂ ಗಿಡಗಳು ಕೊಂಡು ತಗೊಂಡು ಹೋಗ್ತಾರೆ ತಗೊಂಡು ಹೋಗ್ತಾರೆ